ನಮ್ಮ ಮನೆ ಇರೋದೇ ಸಮುದ್ರ ಬದಿ ಹತ್ತಿರ ಆದರೇ ಅವರೆಲ್ಲ ಬೋಟಿಗೆ ಹೋಗುದು ನಾವೆಲ್ಲ ನೋಡ್ತೇವೆ ಮತ್ತೆ ಅವರಿಗೆ ಹೋಗುವಾಗ ಅವರು ದೇವರಲ್ಲಿ ತುಂಬ ಪ್ರಾರ್ಥನೆ ಮಾಡಿ ಮನೆಯವರು ಕೂಡ ತುಂಬ ಚಿಂತೆಯಲ್ಲಿ ಇರ್ತಾರೆ ಹೋದರೆ ಒಂದು ವಾರ ನಾಲ್ಕೈದು ದಿವಸ ಹೀಗೆಲ್ಲ ಆಗ್ತದೆ ಮೀನು ಹಿ ಬಂದರೆ ತುಂಬ ಸಂತೋಷ ಅವರಿಗೆ ಬರದಿದ್ದರೆ ತುಂಬ ದುಃಖ ಲಾಸ್ ಆಗ್ತದೆ ಹೀಗೆಲ್ಲ ತುಂಬ ಅವರು ಇದರಲ್ಲಿ ಹೋಗ್ತಾರೆ ಹೋಗುವಾಗ ಗಮ್ಮತ್ತು ಇರ್ತದೆ ಎಲ್ಲ ಟ್ರಿಪ್ಪಿನ ಹಾಗೆ ಹೋಗ್ತಾರೆ ಮತ್ತೆ ಎಲ್ಲ ಖುಷಿಯಲ್ಲಿ ಇರ್ತಾರೆ ಹಾಗೆ ಹೌದು ಮತ್ತೆ ಎಲ್ಲ ಹೋಗಿ ಅಲ್ಲಿ ಅಡಿಗೆ ಮಾಡ್ತಾರೆ ಅಲ್ಲಿಯೇ ಚಾ ತಿಂಡಿ ತಿಂತಾರೆ ಎಲ್ಲ ಮಾಡಿಕೊಂಡು ಸಂತೋಷದಿಂದೆಲ್ಲ ಫ್ರೆಂಡ್ನ ಹಾಗೆ ಇದ್ದು ಎಲ್ಲ ಖುಷಿಯಿಂದ ಹೋಗಿ ಬರ್ತಾರೆ ಮತ್ತೆ ಅವರೆಲ್ಲ ಒಳ್ಳೆಯ ರೀತಿಯಲ್ಲಿ ಇರಬೇಕಂತ ನಾವೆಲ್ಲ ಹಾರೈಸೋದಷ್ಟೆ